ನನ್ನ ಕುಟುಂಬ ಹಾಗೂ ನನ್ನ ಸ್ನೇಹಿತರ ಬಗ್ಗೆ ಮಾತಾಡೋಕ್ಕೆ ಬಯಸ್ತೇನೆ ನನ್ನ ಕುಟುಂಬ ಮೊದಲಿಗೆ ನನ್ನ ಕುಟುಂಬದ ಬಗ್ಗೆ ಮಾತಾಡಲು ಬಯಸ್ತೇನೆ ನನ್ನ ಕುಟುಂಬ ಅಂದರೆ ನನ್ನ ಅಪ್ಪ ಅಮ್ಮ ನಾನು ನನ್ನ ಕೃಷ್ಣನ್ನೂ ಕೂಡ ನನ್ನ ಕುಟುಂಬವೇ ಅನ್ಕೊಂಡಿದ್ದೇನೆ ಓ ಹಾಗಾಗಿ ನನ್ನ ಕುಟುಂಬದವರು ನನಗೆ ಎಲ್ಲ ರೀತಿಯ ಸಹಾಯ ಮಾಡ್ತಾರೆ ನಾನು ಏನೇ ಒಂದು ಇದು ನನ್ನ ಅಪ್ಪನಿಗೆ ನಾನು ಏನೇ ಒಂದು ಇದನ್ನು ನಾನು ಮಾಡ್ತೇನೆ ಅಂತ ಹೇಳದ್ರು ಅದನ್ನು ಮಾಡ್ ಮಾಡು ಅಂತ ಸಹಾಯ ಮಾಡ್ತಾರೆ ಪ್ರೋತ್ಸಾಹ ನೀಡ್ತಾರೆ ಅದಕ್ಕೆ ನನಗೆ ಒಂದು ನಾನೊಂದು ಯಶಸ್ಸನ್ನು ಈ ಒಂದು ಸ್ಟೇಜಲ್ಲಿ ಕಾಣ್ತಾ ಇದೀನಿ ಅಂದರೆ ಅದಕ್ಕೆ ಕಾರಣ ನನ್ನ ತಂದೆ ತಾಯಿಯರೇ ಆಗಿದ್ದಾರೆ ನನ್ನ ತಂದೆ ತಾಯಿಯರು ನನಗೆ ಎಷ್ಟು ಸಹಾಯ ಮಾಡ್ತಾರೆ ಅಂದರೆ ನಮ್ಮ ರಿಲೇಟಿವ್ಸ್ ನಮ್ಮ ಸಂಬಂಧಿಕರು ಏನೇ ಹೇಳಿದ್ರೂ ನನ್ನ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಅವಳು ಒಂದು ಮಾಡ್ತಾಳೆ ಅಂತ ನನ್ನ ಅಪ್ಪ ಅಮ್ಮ ಇದುವರೆಗೂ ನನಗೆ ಓದಿಸ್ತಾ ಇದ್ದಾರೆ ಓದುಕ್ಕೆ ಓ ನಾನು ಕೂಡ ನ ಚೆನ್ನಾಗಿ ಓದ್ತಾ ಇದ್ದೀನಿ ನನ್ನ ಸೆಕೆಂಡ್ ಪಿ ಯು ಈ ಸಲ ನೈಂಟಿ ಸಿಕ್ಸ್ ಪರ್ಸೆಂಟ್ ಅದಕ್ಕೆ ಕಾರಣ ನನ್ನ ಅಪ್ಪ ಅಮ್ಮ ನನ್ನ ಕ ಅಪ್ಪ ಅಮ್ಮನ ಒಂದು ಕಾರಣ ಏನು ಅಂದರೆ ಅವರು ನನಗೆ ಎಂದೂ ಎ ಈಗ ಮಾಡೋ ಪೇರೆಂಟ್ಸ್ ಥರ ಓದು ಓದ್ತಾನೆ ಇರು ಅಂತ ಎಂದೂ ಹೇಳಿಲ್ಲ ಅವರು ನನಗೆ ಫ್ರೀ ಬಿಟ್ಟಿದ್ದರು ಆ ಫ್ರೀ ಬಿಟ್ಟಿದಕ್ಕೆ ಕಾರಣಾನೇ ನಾನು ಇಷ್ಟು ಚೆನ್ನಾಗಿ ಓದೋಕೆ ಸಾಧ್ಯ ಆಯಿತು ನನ್ನ ಒಂದು ಓದಿನ ವಿಷಯ ಅಷ್ಟೇ ಅಲ್ಲ ನನ್ನನ್ನು ಪ್ರೀತಿಸೋದ್ರಲ್ಲಿ ನನ್ನ ಅಪ್ಪ ಅಮ್ಮ ಮೊದಲನೇ ಸ್ಥಾನದಲ್ಲಿರ್ತಾರೆ ಹಾಗೇ ನನ್ನ ಕೃಷ್ಣನು ಕೂಡ ನನ್ನ ಅ ಪ್ರಥಮ ಅಧಿಪತಿಯಾಗಿರ್ತಾನೆ ನನ್ನ ಕೃಷ್ಣ ಕೃಷ್ಣ ಇಲ್ಲ ಅಂದರೆ ನನಗೇನೂ ಇಲ್ಲ ನನ್ನ ಕುಟುಂಬವೇ ನನ್ನ ಕೃಷ್ಣ ನನ್ನ ಜಗತ್ತೇ ನನ್ನ ಕೃಷ್ಣ ಶ್ರೀಕೃಷ್ಣ ದೇವರು ನನ್ನ ದೇವ ನನ್ನ ಶ್ರೀಕೃಷ್ಣನೇ ನನಗೆಲ್ಲಾನೂ ನನ್ನ ಕುಟುಂಬ ನೀಡಿದ ನನ್ನ ಶ್ರೀಕೃಷ್ಣನಿಗೆ ಧನ್ಯವಾದ ಹೇಳ್ತೇನೆ ನಾನು ಇನ್ನೂ ನನ್ನ ಗೆಳತಿ ಅಂದರೆ ಸ್ನೇಹಿತರಿಗೆ ಬಂದರೆ ನನ್ನ ಗೆಳತಿ ಬನಶ್ರೀ ಅಂತ ಅವಳು ಬ್ರಾಹ್ಮಣಳಾಗಿದ್ದಾಳೆ ನಾನು ಕ್ಷತ್ರೀಯ ಮರಾಠಳಾಗಿದ್ದಾಳೆ ಅಂದರೆ ಹಿಂದೂ ಪರ್ವದ ಪ್ರಕಾರ ಬ್ರಾಹ್ಮಣರು ಕ್ಷತ್ರೀಯರು ಬ್ರಾಹ್ಮಣರು ಕ್ಷತ್ರೀಯರಿಗೆ ಗುರುಗಳಾಗಿರ್ತಾರೆ ಹಾಗೇ ಅವಳೂ ಕೂಡಾ ನನಗೆ ಗುರುಗಳಾಗಿದ್ಲು ಅವಳನ್ನ ನಾನು ಆಚಾರ್ಯ ಅಂತ ಕರೀತೇನೆ ಅಂದರೆ ಅವಳು ಗುರುವಾಗಿ ನನಗೆ ಒಂದು ವಿದ್ಯೆಯನ್ನು ಹೇಳಿದ್ದಾಳೆ ಅವಳೂ ಕೂಡ ಸ್ ನಾನು ನೈಂಟಿ ಸಿಕ್ಸ್ ಪರ್ಸೆಂಟ್ ಸೆಕೆಂಡ್ ಪಿ ಯು ಅಲ್ಲಿ ಬೋರ್ಡ್ ಎಕ್ಸಾಮಲ್ಲಿ ತೆಗಿತೀನಿ ಅನ್ನೋಕ್ಕೆ ಅವಳು ಕೂಡ ಸಹಾಯ ಮಾಡಿದಾಳೆ ಅವಳೂ ಕೂಡ ಶ್ರೀ ಕೃಷ್ಣನ ಭಕ್ತಳೆ ಹಾಗಾಗಿ ನಮ್ ಮಧ್ ನಮ್ಮ ಮಧ್ಯೆ ಇರೋದು ಶ್ರೀ ಕೃಷ್ಣ ಸಖಿ ಅಂತ ಯಾವುದೇ ರೀತಿಯಾದ ಎಕ್ಸ್ಟರ್ನಲ್ ಕಡೆ ನಮ್ಮ ಬುದ್ದಿ ಓಡಿಸದೇನೇ ನಾವು ಓದೋ ಕಡೆಗೆ ಮುಂದಾದ್ವಿ ಅವಳು ಏನೇ ಇದ್ದರೂ ನನಗೆ ಸಹಾಯ ಮಾಡ್ತಾಳೆ ಸಹಾಯ ಮಾಡ್ತಾಳೆ ಅವಳೊಂದು ಜೊತೆಗಿದ್ದರೆ ಏನೋ ಒಂದು ನೆಮ್ಮದಿ ಸಿಗತ್ತೆ ನನಗೆ ಹಾಗೇ ಅವಳು ತುಂಬ ಒಳ್ಳೆಯ ಹುಡುಗಿ ಆಗಿದ್ದಾಳೆ ಅವಳಿಗೆ ಅವಳು ಅಂದರೆ ನನಗೆ ತುಂಬ ಇಷ್ಟ ಅವಳಿಲ್ಲ ಅಂದರೆ ನಾನೂ ಇಲ್ಲ ಅವಳೂ ನನ್ನ ಮುದ್ದು ನನ್ನ ಒಂದು ಗೆಳತಿ ಅನ್ನೋದ್ಕಿಂತ ಗುರುವ ಸ್ಥಾನದಲ್ಲಿ ನಿಂತಿದ್ದಾಳೆ ಅವಳು ಯಾವುದೇ ರೀತಿಯಾದ ಡೌಟಿದ್ದರೂ ನನ್ನ ಜೀವನದಲ್ಲಿ ಗೊಂದಲ ಇದ್ದರೂ ಅವಳೇ ಅದನ್ನೆಲ್ಲ ನಿಭಾಯಿಸ್ತಾಳೆ ಅಂಥ ಪುಣ್ಯ ನನ್ನದು ನನ್ನ ಕೃಷ್ಣ ಸಿಕ್ಕಿರೋದು ನನ್ನ ಪುಣ್ಯ ನನ್ನ ಬನಶ್ರೀ ಸಿಕ್ಕಿರೋದು ನನ್ನ ಪುಣ್ಯ ನನ್ನ ಅಪ್ಪ ಅಮ್ಮ ಸಿಕ್ಕಿರೋದು ನನ್ನ ಪುಣ್ಯ ಇಷ್ಟನ್ನು ಹೇಳೋಕ್ಕೆ ಬಯಸ್ತೀನಿ